ಕೇಳ್ಸುತ್ತಾ ರೀ ಏನು ಹೇಳಿರಿ ನೀವೇ ಹೇಳ್ಬೇಕು ನೀವು ಯಾವ ಟೈಮ್ಗೆ ಹೇಳಿರೋ ಆ ಟೈಮ್ಸ್ ನಾವು ಎಲ್ಲ ಕರೆಕ್ಟಾಗಿ ತೊಗೊಳಕತ್ತೀವಿ ರೀ ಆರೋಗ್ಯ ಇನ್ನೂ ಪೂರ ಸುಧಾರಿಸಿಲ್ರಿ ಇನ್ನೂ ಒಂದು ಸ್ವಲ್ಪ ಇದು ಇದೆ ಬೇನೆ ಹಾಂ ಇನ್ನೂ ಪೇನಿದೆ ಈಗ ಮೋಮೆಂಟ್ ಹಾಕವ್ರೆ ಇನ್ನೊಂದ್ ಸ್ವಲ್ಪ ಐತ್ರಿ ಪೆ ಬೇರೆ ಏನಾರೂ ಸ್ವಲ್ಪ ಮೊಮೆಂಟ್ ಆಬೇಕ್

ಆಯ್ತು

ಆಯ್ತು ನೀವು ಹೇಳಿದ ಪ್ರಕಾರ ಗುಳ್ಗೆ ತೊಗೊತೀವಿ ರೀ ಆಮೇಲೆ ಹದಿನೈದು ದಿವ್ಸ ಬಿಟ್ಟು ಭೇಟಿ ಆಕ್ತೀವಲ್ರಿ ಹಾಂ ಕರೆಕ್ಟ್ ಊಟ ಆಗತ್ರಿ ಎಲ್ಲ ಸರಿ ಊಟದ್ದು ಏನೂ ಪ್ರಾಬ್ಲಮ್ ಇಲ್ಲ ರೀ ಹಾಂ ನಿದ್ದೆನೇ ಸ ರಾತ್ರಿ ಸರಿ ಆಗುದಿಲ್ಲ ರೀ ಮತ್ತು ಅವ್ರು ಯಾರೋ ಸ್ಲೀಪಿಂಗಿ ಇದು ಟ್ಯಾಬ್ಲೆಟ್ ಸ್ವಲ್ಪ ಅವಾಯ್ಡ್ ಮಾಡ್ದ್ರ್ ನಮ್ಗೆ ನೆಕ್ಸ್ಟ್ ಟೈಮೂ ಬಂದಾಗ ನಿಮ್ಗೆ ನಾವು ಎಷ್ಟು ದಿವ್ಸ ಬಿಟ್ಟು ಬರ್ಬೋದು ರೀ ಅವು ಟ್ಯಾಬ್ಲೆಟ್ಸ್ ಹದಿನೈದು ದಿವಸ ಆಗುವುದಿಲ್ರಿ ಕಡ್ಮೆ ಆಕ್ತಾವ ಹತ್ತು ದಿವ್ಸದ